ಹೌದು ನಮ್ಮ ಭಾವನೆ ಆಗಿರ್ಬೋದು ಅಥ್ವಾ ನಮ್ಮ ವಿಚಾರಗಳು ಆಗಿರ್ಬೋದು ಅಥ್ವಾ ಅವೆರಡನ್ನೂ ಹಂಚಿಕೊಳ್ಳಲು ಮತ್ತು ನಮ್ಮ ಕುಟುಂಬದಲ್ಲಿರುವ ಸದ್ಯಸರೊಂದಿಗೆ ಸಮಯವನ್ನು ಕಲಿಯಲು ಕಳೆಯಲು ಅಡುಗೆ ಮನೆಯೊಂದು ಸಾಧನವಾಗಿದೆ ಹೌದು ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಏಕೆಂದರೆ ಅಡುಗೆ ಮನೆಯಲ್ಲಿ ತುಂಬ ಜನರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅಕ್ಕನೊಂದಿಗೆ ತಂಗಿ ಆಗಿರಬಹುದು ಮಗಳೊಂದಿಗೆ ಆ ತಾಯಿ ಆಗಿರಬಹುದು ತಾಯಿಯೊಂದಿಗೆ ಮಗಳಾಗಿರಬಹುದು ಅತ್ತೆಯೊಂದಿಗೆ ಸೊಸೆಯಾಗಿ ಇರಬಹುದು ಅಪ್ಪನೊಂದಿಗೆ ಮಗುವಾ ಮಗನಾಗಿ ಇರಬಹುದು ಅಜ್ಜಿ ಅಜ್ಜಿಯೊಂದಿಗೆ ಮೊಮ್ಮಕ್ಕಳಾಗಿರ್ಬಹುದು ಹೀಗೆ ಹಲವಾರು ಜನರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ತಮ್ಮ ಸುಖ ಸಂಸಾರಗಳನ್ನು ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾರೆ ತುಂಬ ತುಂಬ ಕಡೆ ನಾನು ನೋಡಿದ್ದೇನೆ ಒಂದು ಮದುವೆ ಮನೆ ಅಂದರೆ ಹಲವಾರು ಜನ ಬರ್ತಾರೆ ಅಲ್ಲಿ ಅಡುಗೆ ಮನೆಗೆ ಹೋದ ತಕ್ಷಣ ಅಕ್ಕ ತಂಗಿಯರೂ ಚಿಕ್ಕಮ್ಮ ಚಿಕ್ಕಪ್ಪರೂ ದೊಡಮ್ಮ ದೊಡಪ್ಪಂದಿರೂ ಅಣ್ಣ ಅಕ್ಕ ತಂಗಿಯರೂ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೇರ್ತಾರೆ ತರಕಾರಿ ಮೂರು ಮೂರುತ ಮೂರುವವರು ಒಂದು ಕಡೆ ಮಾತನಾಡುತ್ತಿದ್ದರೆ ಇನ್ನೊಂದು ಅಡುಗೆ ಮಾಡುವವರು ಇನ್ನೊಂದು ಕಡೆ ಮಾತಾಡ್ತಾಯಿದ್ರೆ ಆ ನಂತರ ಜ್ಯೂಸು ಮಾಡುವವರು ಇನ್ನೊಂದು ಕಡೆ ಮಾತಾಡ್ತಾಯಿದ್ದರೆ ತಂಪು ಪಾನೀಯವನ್ನು ಮಾಡುವವರು ಇನ್ನೊಂದು ಕಡೆ ಮಾತಾಡ್ತಯಿದ್ರೆ ಸಾರು ಮಾಡುವವರು ಇನ್ನೊಂದು ಕಡೆ ಮಾತಾಡ್ತಾಯಿದ್ರೆ ಹಾಗೆ ನಾನ್ವೆಜ್ ಅದು ಮಾಂಸಹಾರಿ ಆದರೆ ಅವರು ಮಾಂಸವನ್ನು ಮಾಡುವ ಬೇಯಿಸುವರನ್ನು ಇನ್ನೊಂದು ಕಡೆ ಮಾತಾಡ್ತಾ ಹೀಗೆ ಹಲವಾರು ಗುಂಪುಗಳಾಗಿ ಗುಂಪುಗಳಾಗಿ ಅಡುಗೆ ಮನೆಯಲ್ಲಿ ಮಾತನಾಡೋದನ್ನು ನಾನು ತುಂಬ ನೋಡಿದ್ದೇನೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡದಲ್ಲಿ ಕನ್ನಡ ಶೋ ಬಿಗ್ ಬಾಸ್ ಅದರಲ್ಲಿ ಕೂಡ ನೋಡಿ ಅಡುಗೆ ಮನೆಯಲ್ಲಿ ಹಲವಾರು ತಮ್ಮ ನೋವು ಸುಖಗಳದ್ದು ಹಂಚಿಕೊಳ್ಳಲು ಒಂದು ಬಳಸಿಕೊಳ್ತಾರೆ ಅಡುಗೆ ಮನೆ ಅಡುಗೆ ಮನೆಯೆಂದರೆ ಖಾಲಿ ಒಂದು ಹೆಣ್ಣು ಮಕ್ಕಳು ಮಾತ್ರ ಇರುವುದಲ್ಲ ಗಂಡು ಮಕ್ಕಳು ಕುಡ ಅಡುಗೆ ಮಾಡ್ತಾರೆ ಅಲ್ಲಿ ತಮ್ಮ ಸುಖ ದುಃಖಗಳನ್ನು ಅವರು ಹಂಚಿಕೊಳ್ತಾರೆ ಹೀಗೆ ಅಡುಗೆ ಮನೆಯಲ್ಲಿ ಯಾರು ಬೇಕಾದರೂ ತಮ್ಮ ಸಹ ಭಾವನೆಗಳು ಹಂಚಿಕೊಳ್ಳುವ ಒಂದು ಕ ಏಕೆಂದ್ರೆ ಅಡುಗೆಯಲ್ಲಿ ಅಡುಗೆ ಮನೆಯಲ್ಲಿ ಆ ಒಂದು ಕೆಲಸ ಮಾಡ್ತಿರುವಾಗ ತಮ್ಮ ದುಃಖಗಳನ್ನು ಹಂಚಿಕೊಳ್ತಾ ಕೆಲಸ ಮಾಡ್ತಿದ್ದರೆ ಅಲ್ಲಿ ಕೆಲಸ ಆದದ್ದು ಕೂಡ ನಮಗೆ ಗೊತ್ತಾಗುವುದಿಲ್ಲ ಹಾಗೆ ತಮ್ಮ ಮನಸಲ್ಲಿ ಇರುವುದನ್ನೂ ಬೇರೆಯವರಿಗೆ ಹಂಚಿಕೊಳ್ಳಲು ಕೂಡ ಒಂದು ಸುಲಭವಾಗ್ತದೆ ಅವರು ಕೂಡ ತಮ್ಮ ಮನೆಯಲ್ಲಿ ಎಂತೆಲ್ಲ ಎಂತೆಲ್ಲ ಉಂಟು ಅದನ್ನೆಲ್ಲ ನಮ್ಮ ಹತ್ರ ಹಂಚಿಕೊಳ್ತಾರೆ ಹೀಗೆ ಅಡುಗೆ ಮನೆಯಲ್ಲಿ ತಮ್ಮ ಭಾವನೆಗಳನ್ನಾಗಿರಬಹುದು ತಮ್ಮ ವಿಚಾರಗಳನ್ನಾಗಿರಲು ಹಂಚಿಕೊಳ್ಳಲು ಅಥವಾ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಕೂಡ ಒಂದು ಸಾಧನವಾಗಿದೆ ಅಂತ ನಾನು ಹೇಳ್ತೇನೆ